ಅಲೋ ಅಲೋ ಹಾಂ ಹಾಂ ಎಂದವೆ ಅಲೋ ಹೇಳಮ್ಮ ಅಡ್ಗಿ ಮಾಡಿಜ್ಞನ ಹಾಂ ಇವತ್ತಾ ಅಡ್ಗಿ ಒನ್ ಸಲ ಉಪವಾಸದ ಅಡ್ಗಿ ಮಾಡಮ ನೀನು

ಹಾಂ ಅದನ್ನ ಮಾಡ್ಬಾರದು ಇವತ್ತು ಉಪವಾಸ ಐತಿ ಉಪವಾಸದ ಇವತ್ತಾ ಏನು ಚಾಬುವಲ್ ಮಾಡು ಇಲ್ಲದೇ ಒರೆದೆಕ್ಕಿ ಮಾಡು ಹಾಂ ಇಲ್ಲದ್ರ ಅವಲಕ್ಕಿ ಮೊಸರಾದರು ಮಾಡು ಹ್ಞೂ ಹಾಂ ಅಡ್ಗಿದ

ನಮ್ಗಾ ಆರೋಗ್ಯಕ್ಕುನು ಸ ಇದು ಇರ್ತತಿ ಒಳ್ಳೆಯದಿರ್ತತಿ ದೇವ್ರು ಮೇಗ್ ಒನ್ ಸೊಲ್ಪ ಭಕ್ತಿನು ಇದ್ದಂಗೆ ಆಗ್ತೈತಿ ಹ್ಞೂ ಅದರ ಸಂಬಂಧ ನಾವು ಊಟ ಕಡಿಮೆ ಮಾಡಿದರೆ ನಮ್ಮ ಆರೋಗ್ಯದೊಳ್ಗ ದೇವ್ರಯ ಭಕ್ತಿಯಿಂದ ಅವ ಇದು ಮಾಡ್ಕೊಂದಂಗೆ ಆಗ್ತೈತಿ ಅದು

ಹಾಂ ದೇವ್ರಯ ನಮ್ಮನ್ನ ನಮ್ಮ ಸಲೋಗಿ ಇವತ್ತು ಉಪ್ವಾಸ ಇಟ್ಟಿದ್ನಲ್ಲ ನಮ್ಮ ಭಕ್ತ ಅಂತ ಹೇಳಿಗೆಸಿ ಅವ ಒನ್ ಸಲ ಮೆಚ್ಗಿ ಬರ್ತಿತಲ್ಲಾ ಅದ್ರ ಸಂಬಂಧ ನಾವುನು ಉಪವಾಸ ಹಿಡಿಬೇಕಾಗ್ತೈತಿ ಒಂದು ವಾರದಾಗೊಂದು ಸಲ ದೇವರ್ದಂಥ ಮೀಸಲ್ ಅಂತ್ಹೇಳಿಸಿ ಒಂದು ವಾರ ನಾವು ದೇವ್ರ ಸಂಬಂಧ ಉಪ್ವಾಸ ಮಾಡ್ಬೇಕು ಒಟ್ಟು ಮುಂದೇನು ಊಟ ಮಾಡಿದಂದ್ರ ಏನಾಗ್ತೈತಿ ಹಾಂ ಹೊಟ್ಟೆ ತುಂಬ ಊಟ ಮಾಡಿದಂದರೆ ಏನಾಗ್ತೈತಿ ನಿದ್ದೆ ಬರ್ತೈತಿ ಅದು ಮಲ್ಕೊಬೇಕಾಗ್ತೈತಿ ಅದಕ್ಕಾಗಿ ಒಂದು ಸ್ವಲ್ಪ ಒಂದು ಉಪವಾಸ ಇದ್ದು ಅಂದರೆ ಹೊರ್ಗಡೆ ಸ್ವಲ್ಪ ಅಡ್ಯಾಡಕಾನು ಆಗ್ತೈತಿ ನಮ್ಮ ಆರೋಗ್ಯನು ಸರಿ ಇರ್ತತಿ ದೇವ್ರ್ಗುನು ಭಕ್ತಿ ಇದ್ದಂಗೆ ಆಗ್ತೈತಿ ಹ್ಞೂ ಹಿಂಗಾಗಿ ಒಕ್ ಹಾಂ ಸಂಕಷ್ ಹಾಂ ಮತ್ತು ಈಗೇನು ಸಂಕಷ್ಟ್ದಾಗ ಒನ್ ಸಲವ ತಿಂಗಳ್ದಾಗ ಒನ್ಸಲ ಸಂಕಷ್ಟಿ ಬರ್ತದಲ್ಲಾ ಸಂಕಷ್ಟಿದಾಗ ಹೆಂಗ್ ನೋಡಿ ಉಪ್ವಾಸ ಇದ್ದಿರ್ತು ರಾತ್ರಿ ಎಂಟು ಒಂದು ಶಿಯಾ ಎಂಟುವರೆಗೆ ಬರ್ತೈತಿ ಇಲ್ಲಾಂದರೆ ಒಂದು ಹತ್ತುವರೆಗೆ ಬರ್ತತಿ ಹಿಂಗಾಗಿ ಆರೋದ ಆಗ ತಿಳ್ಕೊಬೇಕಾಗ್ತೈತಿ ನಾವು ಹ್ಞೂ ಹಾಂ ಹಾಂ ಉಪ್ವಾಸ ಅದ ಹೆಂಗೆ ಬೇಕಾರ ಮಾಡೋಣ್ ಬರ್ಲ್ ಅದು ಈ ಈ ಥರ ಮಾಡ್ಬೇಕಾಗ್ತೈತಿ ಚೆನ್ನಾಗ್ ಮಾಡ್ರಿ ಅದನ್ನ ಅಡಿಗೆ ಒನ್ಸೊಲ್ಪ ಹಾಂ ಹಾಂ ಅಡಿಗೆ ಚೆನ್ನಾಗಿ ಮಾಡಬೇಕು ಮತ್ತು ಮತ್ತು ಬೇರೆದೋರು ಪಾರ್ಮುಗಳದು ಬರೋರು ಅದಾರು ಒನ್ ಸೊಲ್ಪ ಜಾಸ್ತಿನೆ ಮಾಡಿ ಹಾಂ ಹಾಂ ಹಾಂ ಹ್ಞೂ